ಮಳೆಗಾಲದಲ್ಲಿ ಮೀನು ಹಿಡಿಯುವುದೇ ಅಂದರೆ ತುಂಬ ಇಷ್ಟ ಮಳೆಗಾಲ ಬಂದರೆ ಸಾಕು ನಮಗೆ ಮೀನು ಹಿಡಿಯುವುದೇ ಒಂದು ಕೆಲಸ ಆಗಿ ಹೋಗಿದೆ ಮಳೆಗಾಲದಲ್ಲಿ ಬಲೆ ಹಾಕಿ ಮೀನು ಹಿಡಿಯುತ್ತೇವೆ ಹಾಗೆಯೇ ಮೀನು ಯಾವ್ಯಾವ ಥರದ ಮೀನು ಸಿಗುತ್ತೆ ಏಡಿ ಎಲ್ಲ ಮೀನು ಸಿಗುತ್ತೆ ಸೀಗಡಿ ಏಡಿ ಎಲ್ಲ ಮೀನುಗಳು ಸಿಗುತ್ತವೆ ಮಳೆಗಾಲ ಬಂದರೆ ನಮ್ಮನೆ ಹತ್ತಿರ ತುಂಬ ನದಿಗಳಿವೆ ಇಲ್ಲಿ ಈ ಕಡೆ ನಾವು ಮೀನು ಹಿಡಿಯಲು ರಾತ್ರಿ ಹೋಗುತ್ತೇವೆ ಬೆಳಗ್ಗೆಯೂ ಹೋಗುತ್ತೇವೆ ಮೀನು ಹಿಡಿಯಲು ಹಾಗೆಯೇ ಮಳೆಗಾಲ ಬಂದರೆ ಸಾಕು ನಮಗೆ ತುಂಬ ಇ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಕಡೆ ಮೀನು ನ ಹಿಡಿಯುವುದೆಂದ್ರೆ ಫ್ರೆಶ್ ಆಗಿರುತ್ತೆ ಈ ಕಡೆ ಮೀನೆಲ್ಲ ಮಳೆಗಾಲದಲ್ಲಿ ನದಿಯ ಮೀನೆಂದರೆ ಫ್ರೆಶ್ ಫ್ರೆಶ್ ಆಗಿರುತ್ತೆ ಹಾಗೆಯೇ ಬಲೆ ಹಾಕೋದೆಂದ್ರೆ ನಮಗೆ ತುಂಬ ಇಷ್ಟ ನದಿಗಳಿಗೆ ಹೋಗಿ ಬಲೆ ಹಾಕಿ ಹಿಡಿಯುವುದೆಂದ್ರೆ ತುಂಬ ಇಷ್ಟ ಹಾಗೂ ನದಿಯಲ್ಲಿ ಯಾವ ಯಾವ್ಯಾವ ಥರದ ಮೀನುಗಳು ಇರುತ್ತವೆ ಅಂದರೆ ನಮಗೆ ಏಡಿಯಂತೂ ತುಂಬ ಇಷ್ಟ ಆಗುತ್ತೆ ಮಳೆಗಾಲದಲ್ಲಿ ಏಡಿ ಹಿಡಿಯುವುದೆಂದರೆ ನದಿಯಲ್ಲಿ ತುಂಬ ಏಡಿಗಳು ಸಿಗುತ್ತವೆ ಏಡಿಯನ್ನು ಹಿಡಿತೀವಿ ಹಾಗೆಯೇ ದೊಡ್ಡ ದೊಡ್ಡ ಸೈಜ್ ಮೀನು ಮತ್ತು ಸೀಗಡಿ ಇವುಗಳೆಲ್ಲ ಹಿಡಿತೇವೆ ನಾವು ನಮ್ಮ ಹತ್ತಿರನೇ ಬಲೆಯೆಲ್ಲ ನಮ್ಮ ಹತ್ತಿರನೇ ಇದೆ ಅದರದ್ರಲ್ಲಿ ಬಲೆಯಲ್ಲಿ ಮೀನು ಹಿಡಿದು ಎಲ್ಲ ತರ್ತೇವೆ ನಾವು ಪ್ರಶ್ ಮೀನು ಅದು ಹಾಗೆ ಈ ಕಡೆ ಅಂದರೆ ನಮ್ಮ ಕಡೆ ಅಂದರೆ ತುಂಬ ನದಿಗಳಿವೆ ಈ ಕಡೆ ಒಂದೂ ನದಿ ಇಲ್ಲ ಅಂದರೆ ಇನ್ನೊಂದು ನದಿಗೆ ಹೋಗುತ್ತೇವೆ ನೀರು ಕಡಿಮೆ ಇದ್ದರೆ ಆ ಥರ ಎಲ್ಲ ಇರುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಇದ್ರೆ ಬೇರೆ ನದಿಗೆ ಹೋಗಿ ಅಲ್ಲಿ ಮೀನು ಹಿಡಿತೇವೆ ಅಂದರೆ ನ ಈ ಕಡೆ ನದಿ ಅಂದರೆ ಒಂದು ಎರಡು ನದಿ ಏನಲ್ಲ ತುಂಬ ನದಿಗಳಿವೆ ಈ ಕಡೆ ಅದಕ್ಕೋಸ್ಕರ ನಮಗೆ ಮಳೆಗಾಲ ಬಂದರೆ ಸಾಕು ಒಂದು ನದಿಯೆಲ್ಲ ಫುಲ್ಲಾಗಿ ಮೀನೆಲ್ಲ ಇರುತ್ತೆ ಏಡಿ ಸಿಗುತ್ತೆ ಅದು ಫ್ರೆಶ್ ಆಗಿರುತ್ತೆ ಆ ಥರ ಮೀನು ಹಿಡಿಯುವುದೆಂದರೆ ತುಂಬ ಇಷ್ಟ ನಮಗೆ ಈ ಕಡೆ ಎಲ್ಲಿ ಮ ಮಳೆಗಾಲದಲ್ಲಿ ಈಗ ಸಮುದ್ರ ಕಡೆಯೆಲ್ಲ ಹೋಗೋಕ್ಕಾಗೋಲ್ಲ ಅದು ಅದಕ್ಕೋಸ್ಕರ ನಾವು ನದಿಯಲ್ಲೇ ಮೀನು ಹಿಡಿಯುತ್ತೇವೆ ನಮ್ಮ ಹತ್ರ ಚಿಕ್ಕದೊಂದು ದೋಣಿ ಅಥವಾ ಏನಾದ್ರೂ ಇದ್ದರೆ ಅದರಲ್ಲಿ ಮೀನು ಹಿಡಿಲಿಕ್ಕೆ ಹೋಗುತ್ತೇವೆ ತುಂಬ ಜನ ಇಲ್ಲಿ ಫ್ರೆಂಡ್ಸೆಲ್ಲ ಇದ್ದಾರೆ ಒಟ್ಟಾಗಿ ಹೋಗಿ ಮೀನು ಹಿಡಿತೇವೆ ಹಾಗೆಯೇ ನಾವು ರಾತ್ರಿಗಾಲದಲ್ಲೂ ಟಾ ರಾತ್ರಿಯಲ್ಲೂ ಮೀನು ಹಿಡಿಯಲು ಹೋಗುತ್ತೇವೆ ಮೀನು ತುಂಬ ಥರ ಥರ ಥರದ್ದು ಮೀನು ಸಿಗುತ್ತೆ ನಮಗೆ ಈ ಕಡೆ ಅಂದರೆ ನಾವು ಮೀನು ಹಿಡಿದು ನ ಮ ಮನೆಯಲ್ಲಿ ಒಳ್ಳೆ ಸಾಂಬಾರೆಲ್ಲ ಮಾಡ್ತೀವಿ ಮೀನದ್ದು ಆ ಥರ ಇಲ್ಲಿ ತುಂಬ ಮೀನು ಇದೆ ಹಾಗೆ ನಾವು ಬೇರೆ ಕಡೆಯೂ ಇಲ್ಲಿ ಅಂತಲ್ಲ ನಮ್ಮ ಕಡೆ ಅಂತಲ್ಲ ಬೇರೆ ಕಡೆಯೂ ಈ ಕಡೆ ಯಾವ ನದಿ ಇರುತ್ತೆ ಹುಡುಕಿಕೊಂಡು ಹೋಗಿ ಮೀನು ಹಿಡಿಯೋದು ಏಡಿಗಳನ್ನ ಹಿಡಿಯೋದು ಸೀಗಡಿಯನ್ನ ಹಿಡಿಯುವುದು ತುಂಬ ಅದೆಲ್ಲ ತುಂಬ ಇದೆ ಈ ಕಡೆ ಹಾಗೆ ನಾವು ಬೇರೆ ಕಡೆ ಹೋಗಿ ಬಲೆ ಹಾಕಿ ಮೀನು ಹಿಡಿತೀವಿ ಸಂಜೆ ಹೊತ್ತು ಸಂಜೆ ಹೊತ್ತಲ್ಲಿ ನದಿಗೆ ಹೋಗಿ ನಾವು ಗಾಳ ಹಾಕಿ ಮೀನು ಹಿಡಿಯುವುದು ಅದೊಂದೆಲ್ಲ ದೊಡ್ಡ ದೊಡ್ಡ ಮೀನು ಸಿಗುತ್ತೆ ಗಾಳಗಳಿಗೆ ಹಾಗೆಯೇ ಈ ಕಡೆ ಅಂದರೆ ಮಳೆ ಬಂದರೆ ಸಾಕು ನದಿಯೊಂದು ತುಂಬ ಫುಲ್ಲಾಗಿರುತ್ತೆ ನೀರು ಆಗ ದೊಡ್ಡ ದೊಡ್ಡದು ಮೀನೆಲ್ಲ ಬರುತ್ತೆ ಈ ಕಡೆ ಹಾಗೆಯೇ ನಾವು ಮೀನು ಹಿಡಿತೇವೆ ಮತ್ತು ಮನೆಯ ಹತ್ತಿರವೇ ಒಂದು ನದಿ ಇದೆ ಅಲ್ಲೂ ನೀರಾದ ಮಳೆ ಬಂದರೆ ಫುಲ್ಲು ನೀನು ಮೀನಾಗುತ್ತೆ ಬಲೆ ಹಾಕಿ ನಾವಲ್ಲಿ ಮೀನು ಹಿಡಿತೇವೆ ಹಾಗೆಯೇ ತುಂಬ ಜನ ಇದ್ದಾರೆ ಮೀನು ಹಿಡಿತೇವೆ ನಾವೇ ಮತ್ತು ನದಿಯಲ್ಲಿ ನದಿಗಳಿಗೆ ಏಡಿಗಳು ಏಡಿಗಳು ಇರುತ್ತೆ ಸೀಗಡಿ ಇರುತ್ತೆ ಅದನ್ನೆಲ್ಲ ಹಿಡಿದು ನಾವು ಹಿಡಿತೇವೆ ಹಾಗೆಯೇ ತುಂಬ ತುಂಬ ಥರ ಥರದ ಮೀನುಗಳಿವೆ ಅದನ್ನೆಲ್ಲ ಹಿಡಿದು ತುಂಬ ನದಿಗಳು ಇದೆ ಈ ಕಡೆ ಹಾಗೆಯೇ ನಾವು ರಾತ್ರಿ ಹೊತ್ತಲ್ಲಿ ನೈಟ್ ಫಿಶಿಂಗ್ ಥರ ಒಂದು ಮೀನು ಹಿಡಿತೇವೆ ಟಾರ್ಚಿ ಲೈಟಲ್ಲೇ ಟಾರ್ಚ್ ಹಾಕಿಕೊಂಡೋಗಿ ಮೀನು ಹಿಡಿಯೋದು ಅದೊಂದು ನಮ್ಮದೊಂದು ಹವ್ಯಾಸ ರಾತ್ರಿ ಹೊತ್ತಿಗೆ ಮೀನು ಹಿಡಿಯೋದು ನದಿಯಲ್ಲೆಲ್ಲ ಹೋಗಿ ಈ ಕಡೆ ಈ ಕಡೆ ತುಂಬ ನದಿಗಳಿವೆ ಹಾಗೆಯೇ ನಾವು ಮೀನು ಹಿಡಿದು ಫಿಶಿಂಗೆಲ್ಲ ಮಾಡ್ತೀವಿ ಹಾಗೆಯೇ ಹಾ ನಮ್ಮ ಫ್ರೆಂಡ್ಸೆಲ್ಲ ಬರ್ತಾರೆ ಮೀನು ಹಿಡಿಯೋಕೆ ಮೀನು ಹಿಡಿಯಲು ಹಾಗೆ ನಾವು ಮೀನು ಹಿಡಿದು ನಮಗೆ ಇಷ್ಟ ಇಷ್ಟವಾದ ಮೀನು ಹಿಡ್ಕೊಂಡು ಬೇ ಬೇಡ ಅಂದ್ರೆ ನಾವು ಬೇರೆಯವರಿಗೆ ಮಾರೋದು ಆ ಥರ ಎಲ್ಲ ಇದೆ ಈ ಕಡೆ